ನಾನು ಪ್ಯಾಂಟ್ನ ನೆಗಟೀವ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಾನು ಮಾತಾಡ್ತೇನೆ ಇಲ್ಲಿ ಜೀನ್ಸ್ ಅಥವಾ ಪ್ಯಾಂಟನ್ನು ಹಾಕ್ಕೊಂಡ್ರೆ ಅದು ಬಿಗಿಯಾಗಿದ್ದರೆ ಬಿಗಿಯಾಗಿದ್ರೆ ಹೊಟ್ಟೆ ಮತ್ತು ಕರುಳಿನ ಮೇಲೆ ಹೆಚ್ಚು ಒತ್ತಡವನ್ನು ಉಂಟು ಮಾಡುತ್ತೆ ಅದು ಮತ್ತು ಜೀರ್ಣಕಾರಿ ಸಮಸ್ಯೆಗೆ ಕಾರಣ ಆಗ್ಬೌದು ಜೀರ್ಣ ಆಗೋದಿಲ್ಲ ನಾವು ತಿಂದಂತಹ ಆಹಾರ ಎದೆ ಉರಿ ಅಸಿಡಿಟಿ ಆ್ಯಸಿಡ್ ರಿಫ್ಲೆಕ್ಸ್ನಂತಹ ರೋಗ ಲಕ್ಷಣಗಳನ್ನು ಉಂಟು ಮಾಡುತ್ತೆ ನಾವು ಟೈಟ್ ಆಗಿರುವಂತಹ ಪ್ಯಾಂಟನ್ನು ಹಾಕೊಂಡ್ರೆ ಮತ್ತು ಆ ಬಟ್ಟೆ ಹಾಕ್ಕೊಂಡಾಗಿಂದ ಅಂಗಗಳು ಹಿಸುಕುವ ಅಪಾಯ ಅಂದರೆ ಹೊಟ್ಟೆಯನ್ನು ಒಂಥರಾ ಕುತ್ಕೊಳ್ಳೋಕ್ಕಾಗಲ್ಲ ಎದ್ದೇಳದಿಕ್ಕೆ ಆಗೋಲ್ಲ ಹಿಸ್ಕುವಂಥ ಅಪಾಯ ಇರುತ್ತೆ ಮತ್ತು ಇದು ಹೊಟ್ಟೆ ಒಳಗಿನ ಆಮ್ಲವನ್ನು ತಳ್ಳುತ್ತೆ ಅದರಿಂದ ಎಸಿಡಿಟಿ ಆಗುತ್ತೆ ಮತ್ತು ಟೈಟ್ ಆಗಿರುವಂತಹ ಪ್ಯಾಂಟ್ ಹಾಕೊಳೋದ್ರಿಂದ ರಕ್ತ ಪರಿಚಲನೆ ಜಾಸ್ತಿ ಆಗೋದಿಲ್ಲ ಅದರಿಂದ ನಮ್ಮ ಬ್ಲಡ್ ಪ್ರೆಷರ್ ಮೇಲೆ ತುಂಬ ಒತ್ತಡವನ್ನು ಬೀಳುತ್ತೆ ಮತ್ತು ಹಸಿಯಾಗಿರುವಂಥ ಪ್ಯಾಂಟ್ ಟೈಟ್ ಆಗಿರುವಂಥ ಪ್ಯಾಂಟು ಹಾಕ್ಕೊಂಡ್ರೆ ನಮಗೆ ಉಸಿರಾಡಕ್ಕೆ ತುಂಬ ಅನುವು ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ ಫಂಗಸ್ ಸೋಂಕು ಆ ಥರದ ಎಲ್ಲ ಬೆಳೆಯುತ್ತೆ ಕಜ್ಜಿ ಎಲ್ಲ ಆಗುತ್ತೆ ಜೋ ಕಜ್ಜಿ ಅಥವಾ ನಾವು ಆ ಥರ ಟೈಟ್ ಆಗಿರೋ ಪ್ಯಾಂಟ್ಸನ್ನು ಹಾಕೊಳೋದ್ರಿಂದ ಬಿಗಿಯಾದ ಬಟ್ಟೆಗಳ್ನ ಹಾಕೊಳೋದ್ರಿಂದ ಮೊಡವೆಗಳೆಲ್ಲ ಆಗುತ್ತೆ ಮೊಡವೆಗಳೆಲ್ಲ ಆಗ್ಬೋದು ಬೆನ್ನಿನ ಮೇಲೆ ಮುಖದ ಮೇಲೆ ಎಲ್ಲ ಆಮೇಲೆ ರಕ್ತ ಪರಿಚಲನೆಯನ್ನು ಅದು ಕಡಿಮೆ ಮಾಡುತ್ತೆ ಬೆಲ್ಟ್ ಮತ್ತು ಪ್ಯಾಂಟನ್ನು ಹಾಕೊಳೋದ್ರಿಂದ ಅದರ ಕಡಿಮೆ ಆಗುತ್ತೆ ಮತ್ತು ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ ಇದೆಲ್ಲ ನೆಗಟೀವ್ ಎಕ್ಸ್ಪೀರಿಯೆನ್ಸಸ್ ಇದೆ ಪ್ಯಾಂಟ್ ಬಗ್ಗೆ